ನನ್ನ ಎರಡನೆಯ ಪ್ರೊಡಕ್ಟ್ ಬಂದು ಯಂತ್ರಗಳು ಯಂತ್ರಗಳಲ್ಲಿ ನೇ ನಾನು ತೆಗೆದು ತೆಗೆದುಕೊಂಡಿದ್ದೆ ಗಣಕಯಂತ್ರ ಅಂದರೆ ಲ್ಯಾಪ್ಟಾಪ್ ಲ್ಯಾಪ್ಟಾಪ್ ತೊಗೊಂಡೆ ಆದರೆ ಅದರಲ್ಲಿ ಇರುವ ಅಪ್ಲಿಕೇಶನ್ ಆಗಿರಬಹುದು ಅದರಲ್ಲಿ ಕೆಲಸ ಮಾಡುವ ವೆಬ್ಸೈಟ್ಗಳಾಗಿರಬಹುದು ಯಾವುದೂ ಕೆಲಸ ಮಾಡುತ್ತಿಲ್ಲ ಅಂದರೆ ಎಲ್ಲವೂ ನಿಧಾನವಾಗಿ ಕೆಲಸ ಮಾಡುತ್ತದೆ ಮತ್ತು ನಾನು ಅಂದುಕೊಂಡಂತೆ ನನ್ನ ಗಣಕಯಂತ್ರ ಇಲ್ಲ ಅದರ ನಾನು ಹೇಗೆ ಕೆಲಸ ಮಾಡಬೇಕು ಎಂದುಕೊಂಡಿದ್ದೆನೋ ಆ ರೀತಿ ಮಾಡಲು ಸಾಧ್ಯವಾಗುತ್ತಿಲ್ಲ ಸ್ಲ ನಿಧಾನವಾಗಿ ವರ್ಕ್ ನಿಧಾನವಾಗಿ ಕೆಲಸ ಮಾಡುವುದು ಒಮ್ಮೊಮ್ಮೆ ತಾನಾಗೇ ಆಫ್ ಆಗುವುದು ಒಮ್ಮೊಮ್ಮೆ ಅದು ಹೇಗೆ ಅಂದರೆ ಅದು ತಾನಾಗಿಯೇ ತಾನೇ ಕೆಲಸ ಮಾಡುವಂಥದ್ದು ನನಗೆ ಯಾವುದೇ ರೀತಿಯ ಸಮಾಧಾನ ಅದರಿಂದ ಆಗಲಿಲ್ಲ ಅಂದರೆ ನಾನು ಅಂದುಕೊಂಡಿರುವ ಕೆಲಸ ಆಗಿರಬಹುದು ನಾನು ಅಂದುಕೊಂಡಿರುವ ರೀತಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿರೋ ಮಾಡಿಕೊಳ್ಳಲು ಆಗಿರಬಹುದು ನಾನು ಅಂದುಕೊಂಡಂತೆ ಆ ಗಣಕಯಂತ್ರದಲ್ಲಿ ಏನೂ ಮಾಡಲು ಸಾಧ್ಯವಾಗುತ್ತಿಲ್ಲ ನನಗೆ ಹೇಗೆ ಅನಿಸುತ್ತಿದೆ ಅಂದರೆ ಅದನ್ನು ಅವರಿಗೆ ಮರು ಅವರಿಗೆ ರೇ ವಾಪಸ್ಸು ಕಳಿಸಬೇಕು ಅನಿಸುತ್ತಿದೆ ಆದರೆ ಆ ಆ ಆ ರೀತಿ ಮಾಡುವ ವಿಭಾಗ ನನ್ನಲ್ಲಿ ಇಲ್ಲ ಆದರೆ ಅದನ್ನು ತೆಗೆದುಕೊಂಡು ತುಂಬ ಬೇ ತೆಗೆದುಕೊಂಡು ತುಂಬ ತಪ್ಪು ಮಾಡಿದೆ ಎಂದು ಅನಿಸುತ್ತಿದೆ ಆದರೆ ಏನು ಮಾಡಬೇಕು ಎಂದು ಗೊತ್ತಾಗುತ್ತಿಲ್ಲ ಅದು ಅದನ್ನು ಕೆಲಸ ಮಾಡಲು ಆಗಿರಬೌದು ಅಂದರೆ ಯಾ ಬೇರೆ ಯಾರಾದರೂ ಬಂದು ಅದನ್ನು ಓ ಅದನ್ನು ಅದರಲ್ಲಿ ಕೆಲಸ ಮಾಡಲು ಮುಂದುವರಿದರೆ ಅದು ಮುಂದುವರಿದರೆ ಅದರಿಂದ ಯಾವುದೇ ಆದ ಸ್ಪಂದನೆ ಬರುತ್ತಿಲ್ಲ